ನನಗೆ ಅಡಿಗೆ ಮಾಡೋದ್ರಲ್ಲಿ ತುಂಬ ಆಸಕ್ತಿ ತುಂಬ ಆಸಕ್ತಿ ಅಂದರೆ ನನಗೆ ರೊಟ್ಟಿ ಮಾಡುವುದು ಪಲ್ಯ ಮಾಡುವುದು ಮತ್ತೆ ಪಲಾವ್ ಮಾಡುವುದು ಚಿತ್ರಾನ್ನ ಮಾಡುವುದು ಹೋಳಿಗೆ ಮಾಡುವುದು ಎಲ್ಲ ನನಗೆ ಬಹಳ ಆಸಕ್ತಿ ಅಂದರೆ ಬಹಳ ಆಸಕ್ತಿ ನನಗೆ ಅಡಿಗೆ ಮಾಡೋದರಲ್ಲಿ ಹಾಗಾಗಿ ನಾನು ಬೇಳೆ ಬೇರೆ ಬೇರೆಯವರು ಪಕ್ಕದ ಮನೆಯವರು ಹಾಗೆಯೇ ಬೇರೆಯವರು ರೊಟ್ಟಿ ಮಾಡಿಕೊಡ್ತೀರಾ ರೊಟ್ಟಿ ಮಾಡಿಕೊಡ್ತೀರಾ ಅಂತ ಕೇಳಿದರು ಹಾಗಾಗಿ ನಾನು ಇಲ್ಲ ನಾವು ಮನೆಯಲ್ಲಷ್ಟೆ ನಾವು ಮಾಡ್ಕಳದು ಬೇರೆ ಕಡೆ ನಾವು ಹೊರಗಡೆಗೆ ಕೊಡಲ್ಲ ಕ್ಯಾಂಟೀನ್ ಕ್ಯಾಂಟೀನ್ ಒಳಗೆ ಕಳಿಸ್ತೀರಾ ಮತ್ತೆ ರೊಟ್ಟಿ ಮಾಡಿ ಒಂದು ಇಪ್ಪತ್ತು ಮೂವತ್ತು ರೊಟ್ಟಿ ಮಾಡಿ ಕಳಿಸ್ತೀರಾ ಪಲ್ಯಗಳು ಮಾಡಿ ಕಳಿಸ್ತೀರಾ ಅಂತ ಕೇಳಿದರು ಅದಕ್ಕೆ ನಮ್ಮ ಮನೆಗೆ ಏ ಬೇಡ ಮನೆಯಲ್ಲೇ ಮಾಡ್ಕೊಂಡ್ರೆ ಸಾಕಾಗಿರುತ್ತೆ ಮತ್ತಿನ್ನೇನು ಕ್ಯಾಂಟೀಂಗೆ ಕಳ್ಸೋದು ಅಲ್ಲಿಗೆ ಕಳ್ಸೋದು ಇಲ್ಲಿಗೆ ಕಳ್ಸೋದು ಅಂತಂದ್ಬಿಟ್ಟು ಅವರು ಪ್ರತಿಕ್ರಿಯೆ ನಮ್ಮ ಮನೆಯವರು ನೀಡಲಿಲ್ಲ ನನಗೆ ತುಂಬ ಆಸಕ್ತಿ ಇತ್ತು ಅಡಿಗೆ ಮಾಡೋದ್ರಲ್ಲಿ ಅಂತೂ ತುಂಬ ಆಸಕ್ತಿ ಅಡಿಗೆ ಮಾಡೋಕ್ಕೆ ಅಂದರೆ ತುಂಬ ಇಷ್ಟ ಇತ್ತು ನನಗೆ ರೊಟ್ಟಿ ಮಾಡಿ ಬೇರೆಯವರಿಗೆ ಕೊಡೋದು ಕ್ಯಾಂಟೀನಿಗೆ ಕೊಡೋದು ಸ್ಕೂಲಿಗೆ ಕಳ್ಸೋದು ಮಕ್ಕಳಿಗೆಲ್ಲ ಊಟ ಕೊಡೋದು ರೊಟ್ಟಿ ಊಟ ಎಲ್ಲ ಕೊಡೋದು ಅನ್ನೋದು ಭಾಳ ನನಗೆ ಭಾಳ ಇಷ್ಟಇತ್ತು ಆಮೇಲೆ ಕ್ಯಾ ರೊಟ್ಟಿ ಮಾಡಿ ಕ್ಯಾಂಟೀನಿಗೆ ಕೊಡು ಕೊಟ್ಟು ಆ ಬಂದ ದುಡ್ಡಲ್ಲಿ ಮಕ್ಕಳ ಫೀಸ್ ಕಟ್ಟೋದು ಅಥವಾ ಕಾಲೇಜಿಗೆ ಕೊಡೋದು ಫೀಸ್ ಕಟ್ಟೋದು ಮತ್ತು ಮನೆ ಬಾಡಿಗೆ ಕಟ್ಟೋದು ಅವೆಲ್ಲ ಹವ್ಯಾಸ ನನಗೆ ಭಾಳ ಚೆನ್ನಾಗಿತ್ತು ರೊಟ್ಟಿ ಮಾಡಕ್ಕೆ ಕೂತ್ರೆ ಅಂದರೆ ಒಂದು ನಲವತ್ತು ಐವತ್ತು ರೊಟ್ಟಿ ಮಾಡ್ತೀವಿ ನಾವು ಒಂದೇ ದಿವಸಕ್ಕೆ ನಲವತ್ತು ಐವತ್ತು ರೊಟ್ಟಿ ಮಾಡಿಕೊಡುವುದು ಬಹಳ ನನಗೆ ಆಸೆ ಇತ್ತು ಆದರೆ ನಮ್ಮ ಮನೆಯಲ್ಲಿ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ಏ ಬೇಡ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇದ್ದುಬಿಡು ಸಾಕು ಮತ್ತೆ ಇನ್ನು ಎಲ್ಲಿ ರೊಟ್ಟಿ ಮಾಡಿ ಮಾಡಿ ಕೊಡ್ತೀಯಾ ಬೇಡ ಮನೆಯಲ್ಲಿ ಮಕ್ಕಳು ಇರ್ತಾರೆ ಕಾಲೇಜಿಗೆ ಹೋಗ್ತಾರೆ ಏನು ನಿನ್ನ ಕೈಯಲ್ಲಿ ಆಗಲ್ಲ ಅಂತ ನಮ್ಮ ಮನೆಯವರು ಪ್ರತಿಕ್ರಿಯೆ ನೀಡಲಿಲ್ಲ ಆಮೇಲೆ ನನಗೆ ತುಂಬ ಬೇಳೆ ಹಾಕಿ ಹೋಳಿಗೆ ಮಾಡೋದ್ರಲ್ಲೂ ನಮ್ಮ ಕಡೆ ಎಲ್ಲ ಹೋಳಿಗೆ ಬಹಳ ಪೇಮಸ್ ಅಂದರೆ ನಮ್ಮ ಕಡೆ ಹೋಳಿಗೆ ಅಂದರೂ ಹೋಳಿಗೆ ಸಾರು ಹೋಳಿಗೆ ಮತ್ತು ಚಿತ್ರಾನ್ನ ಆ ಥರ ಎಲ್ಲ ನಮಗೆ ಯಾರಾದರೂ ಗೆಸ್ಟ್ ಬಂದರೆ ಯಾರಾದರೂ ಬೀಗರು ಬಂದರೆ ಬರೇ ಹೋಳಿಗೆ ಊಟ ಮಾಡಿರಿ ಹೋಳಿಗೆ ಊಟ ಮಾಡಿರಿ ಅಂತ ಹೇಳ್ತೀವಿ ನಾವು ಅದರಲ್ಲೂ ಹೋಳಿಗೆ ಮಾಡಿ ಬೇರೆ ಬೇರೆ ಕಡೆಗೂ ಕಳ್ಸೋಣ ಅಂತ ಇದ್ದೆ ಅದರಲ್ಲೂ ಕಳಿಸಬೇಕಾದ್ರೆ ನಮ್ಮ ಮನೆಯಲ್ಲಿ ಪ್ರತಿಕ್ರಿಯೆ ನೀಡಲಿಲ್ಲ ಬೇಡ ಮತ್ತ್ಯಾಕೆ ಹೋಳಿಗೆ ಮಾಡಿ ನೀನು ಕ್ಯಾಂಟೀನಿಗೆ ಕಳಿಸೋದು ಮತ್ತೆ ಅಲ್ಲಿಗೆ ಕಳಿಸೋದು ಇಲ್ಲಿಗೆ ಕಳಿಸೋದು ಬೇಡ ಮನೆಯಲ್ಲೇ ಮಾಡ್ಕೊಂಡು ಇದ್ದುಬಿಡು ಅಂತ ಅದು ಒಂತು ಹೇಳಿದರು ನಮ್ಮ ಮನೆಯವರು ಅದಕ್ಕೂ ನಮಗೆ ಪ್ರತಿಕ್ರಿಯ ನೀಡಲಿಲ್ಲ

ರೊಟ್ಟಿ ಜೊತೆಗೆ ಪಲ್ಯಗಳು ಒಂದು ಆರು ಥರ ಪಲ್ಯ ಅಂದರೆ ಒಂದು ಬೀನ್ಸ್ ಪಲ್ಯ ಒಂದು ಕ್ಯಾರೇಟ್ ಪಲ್ಯ ಒಂದು ಬೀಟ್ರೂಟ್ ಪಲ್ಯ ಆಮೇಲೆ ಹಾಗಲಕಾಯಿ ಪಲ್ಯ ಹೀರೆಕಾಯಿ ಪಲ್ಯ ಆಮೇಲೆ ಮುಳುಗಾಯಿ ಎಣ್ಣೆಗಾಯಿ ಪಲ್ಯ ದಪ್ಪಮೆಣಸಿನ್ಕಾಯಿ ಪಲ್ಯ ಕ್ಲಾಸ್ಸಿಕ್ಲಮ್ಮ್ ಪಲ್ಯ ಆಮೇಲೆ ಮೂಲಂಗಿ ಪಲ್ಯ ಈ ಥರ ಎಲ್ಲ ವೆರೆಟಿ ವೆರೆಟಿ ಐಟಮ್ ಪಲ್ಯಗಳು ಮಾಡ್ತೀವಿ ನಾವು ಮನೆಯಲ್ಲಿ ಹಾಗೆ ಮಾಡಿದ ಮೇಲೆ ಅದಕ್ಕೆ ನನಗೆ ಒಂದು ಆಸೆ ಇತ್ತು ಏನು ಆಸೆ ಇತ್ತು ಅಂದರೆ ರೊಟ್ಟಿ ಜೊತೆಗೆ ಈ ಥರ ಪಲ್ಯ ಮಾಡಿ ಕಳಿಸಿ ಕಾಂಟಿನಿಗೆ ಕೊಡೋದು ಮಾಡೋದು ಎಲ್ಲ ಮಾಡೋಣಾಂತ ನನಗೆ ಭಾಳ ಕಲೆ ಇತ್ತು ಆದರೆ ನಮ್ಮ ಮನೆಯಲ್ಲಿ ಪ್ರತಿಕ್ರಿಯೆ ನೀಡಲಿಲ್ಲ ನಮ್ಮ ಮನೆಯವರು ಬೇಡ ಮನೆಯಲ್ಲೇ ಮಾಡ್ಕೊಂಬಿಡು ಅಂತ ಹೇಳಿದರಾ